ನಾನು ಸರ್ಕಾರದ ಸ್ಕೀಮ್ಗಳ ಪ್ರಯೋಜನವನ್ನು ಪಡೆದುಕೊಂಡಿದ್ದೇನೆ ಅವುಗಳೆಂದರೆ ಒಂದು ರೈತ ವಿದ್ಯಾನಿಧಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪ್ರಧಾನಮಂತ್ರಿ ಸೋಲಾರ್ ಯೋಜನೆ ಈ ಯೋಜನೆಗಳನ್ನು ಪಡೆದುಕೊಳ್ಳುತ್ತಿದ್ದೇವೆ ಅದರಲ್ಲಿ ನನಗೆ ತಿಳಿದಿರುವ ಹಾಗೆ ರೈತ ವಿದ್ಯಾನಿಧಿ ಸ್ಕೀಮನ್ನು ಬಗ್ಗೆ ತಿಳಿದುಕೊಂಡಿದ್ದೇನೆ ಹೌದು ಇದರಿಂದ ನಮಗೆ ಅತ್ಯುತ್ತಮವಾಗಿ ವಿದ್ಯಾಭ್ಯಾಸಗಳಲ್ಲಿ ನಮಗೆ ರೈತ ವಿದ್ಯಾನಿಧಿಯಿಂದ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಂಡಿದ್ದೇವೆ ಹೇಗೆಂದರೆ ನಮ್ಮ ಪೋಷಕರ ಅಂದರೆ ನಮ್ಮ ತಂದೆ ಅಥವಾ ತಾಯಿಯ ಹೊಲದ ಪಹಣಿಯ ಮುಖಾಂತರ ನಮಗೆ ಇದು ಎಸ್ ಎಸ್ ಪಿಯೊಂದಿಗೆ ಜೊತೆಗೂಡಿ ಅಂದರೆ ಲಿಂಕ್ ಮಾಡುವುದರ ಮೂಲಕ ನಮಗೆ ರೈತ ವಿದ್ಯಾನಿಧಿ ನೇರವಾಗಿ ನಮ್ಮ ಬ್ಯಾಂಕ್ ಅಕೌಂಟಿಗೆ ತಲುಪುತ್ತದೆ ಇದರಿಂದ ನಮಗೆ ಸರ್ಕಾರದಿಂದ ಸಿಗುವಂತಹ ರೈತ ವಿದ್ಯಾನಿಧಿ ಹಣವು ನಮ್ಮ ನಮ್ಮ ವಿದ್ಯಾಭ್ಯಾಸಕ್ಕೆ ಸಹಾಯವಾಗುತ್ತದೆ ಹಾಗೆಯೇ ನಾವು ಶಾಲಾ ಕಾಲೇಜುಗಳಿಗೆ ಫೀಸ್ ತುಂಬಲು ಹಾಗೂ ಪಠ್ಯ ಪುಸ್ತಕವನ್ನು ತೆಗೆದುಕೊಳ್ಳಲು ಹಾಗೂ ನಮ್ಮ ಮೂಲಭೂತ ಅವಶ್ಯಕತೆಗಳಿಗೆ ಉಪಯುಕ್ತವಾಗಿದೆ ಈ ಯೋಜನೆಯಿಂದ ನಾವು ಸಂತೃಪ್ತಿ ಆಗಿದ್ದೇವೆ ಇದೇ ತರಹ ಪ್ರಧಾನಮಂತ್ರಿಯವರು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಈ ಮೊದಲೇ ಹೇಳಿದಂತಹ ಎಲ್ಲ ಸ್ಕೀಮ್ಗಳು ಭಾಳಷ್ಟು ಉಪಾಯಕಾರಿ ಆಗಿವೆ ಎಂದು ಭಾವಿಸಿದ್ದೇನೆ ಅದರಲ್ಲಿ ನನಗೆ ಹೆಚ್ಚು ಉಪಾಯಕಾರಿ ಎನಿಸಿದ್ದೆಂದರೆ ರೈತ ವಿದ್ಯಾನಿಧಿ ಆಗಿದೆ ಧನ್ಯವಾದಗಳು